ನನ್ನ ನೆಚ್ಚಿನ ಸೀಸನ್ ಅಂತ ಬಂದಾಗ ಮಳೆಗಾಲ ಮಳೆಗಾಲ ಮೂರು ಸೀಸನ್ ಇದೆ ಬೇಸಿಗೆಕಾಲ ಮಳೆಗಾಲ ಮತ್ತು ಚಳಿಗಾಲ ನನಗೆ ಇಷ್ಟ ಆಗಿರೋದು ಮಳೆಗಾಲ ಮಳೆಗಾಲದಲ್ಲಿ ಯಾಕೆಂದರೆ ಬೆಚ್ಚಗೆ ಮನೇಲಿರ್ಬೋದು ಮತ್ತೆ ಮಳೆನ ಎಂಜಾಯ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಒಳಗಡೆನೇ ಕೂತ್ಕೊಂಡು ಬಿಸಿ ಬಿಸಿ ಕಾಫಿ ಸ್ನ್ಯಾಕ್ಸ್ ತಿನ್ಕೋತಾ ನಾವು ಚಂದ ಮಾಡಿ ಆ ವಾತಾವರಣನೇ ಚೆನ್ನಾಗಿರತ್ತೆ ಹಚ್ಚ ಹಸಿರಾಗಿರತ್ತೆ ಎಲ್ಲ ಕಡೆ ನೀರು ಮತ್ತೆ ಆವ ಆವಾಗಿನ ವಾತಾವರಣದಲ್ಲಿ ಎಲ್ಲಿ ನೋಡಿದ್ರೂ ಹಸಿರು ಎಲ್ಲಿ ನೋಡಿದ್ರೂ ಹಸಿರು ಜಲಪಾತಗಳು ತುಂಬಿ ತುಳಕ್ತಿರುತ್ತೆ ಹಸಿರು ಮರ ಗಿಡಗಳೆಲ್ಲ ಮೈದುಂಬಿ ನಿಂತಿರತ್ತೆ ಸೊ ಅದಕ್ಕೋಸ್ಕರ ಮಳೆಗಾಲನ ತುಂಬ ಇಷ್ಟ ಆಗತ್ತೆ ವಾತಾವರಣನೂ ಕೂಡ ತುಂಬ ಚೆನ್ನಾಗಿರತ್ತೆ ಮತ್ತೇ ಇನ್ನೂ ಹೇಳ್ಬೇಕು ಅಂದರೆ ಆವಾಗ ಮಳೆಗಾಲದಲ್ಲಿ ಹಬ್ಬಗಳು ಎಲ್ಲನೂ ಬರ್ತಾಯಿರತ್ತೆ ಬಿಸಿಯಾಗಿ ಬೆಚ್ಚಗೆ ಮನೇಲಿ ಕೂರೋಕ್ಕೆ ಚೆನ್ನಾಗಿರತ್ತೆ ಸೊ ಹಾಗಾಗಿ ನನಗೆ ಮಳೆಗಾಲ ಅಂದರೆ ತುಂಬ ಇಷ್ಟ